ಆಂ ನಿಮ್ದು ದರ್ಶನ್ ಹೋಟ್ಲುನಾ ನಮ್ಗೆ ಊಟ ಬೇಕಾಗಿತ್ತು ಏನೇನೈತ್ರಿ ನಿಮ್ಮ ಓಟ್ಲಲ್ಲಿ ಏನು ಸಿಗತ್ತೆ ರೀ ಏನೇನಿದೆ ಇಲ್ಲ ಸರ್ ಒಂದು ಮೂರ್ನಾಲ್ಕು ಪ್ಲೇಟ್ ಇಡ್ಲಿ ಒಂದು ಐದಾರು ಪ್ಲೇಟ್ ದೋಸೆ ಬೇಕಿತ್ತು ಆಂ ಹೌದ್ ಹ್ಞೂಂ ರೀ ಹ್ಞೂ ರೀ ಸರ್ ಅವೆಲ್ಲ ಏನೂ ಬೇಡ ಸರ್ ನಮಗೆ ಇಡ್ಲಿ ಚಟ್ನಿ ಸಾಂಬಾರು ರವಾ ಮಸಾಲೆ ದೋಸೆ ಚಟ್ನಿ ಪಲ್ಯ ಇದ್ದರೆ ಬಿಸಿ ಬಿಸಿ ಬೇರೆ ಕಳ್ಸ್ಬೇಕಿತ್ತು ರೀ ಸಾ ಹ್ಞೂನ್ ರೀ ಹ್ಞೂನ್ ರೀ ಹಾಂ ಡೋರ್ ಡೆಲವರಿನೇ ಇಲ್ಲ ಸರ್ ನಮಗೆ ಡೋರ್ ಡೆಲವರಿನೇ ಕೊಟ್ಟು ಬಿಡಿರಿ ಸರ್ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಮಾನಸಾ ನಿಲಯ ಅಂತ ನೋಡಿರಿ ಸಾ ಆಗಲೇ ತುಂಬ ಸಲ ಊಂ ಊಂ ಹ್ಞೂನ್ ರೀ ಸರ್ ಮೊನ್ನೆ ಒಬ್ಬರು ತಂದು ಕೊಟ್ಟಿದ್ದರು ಅವರು ಬೆಲ್ ಮಾಡ್ದೆ ಮಾತಾಡ್ಸ್ದೆ ಡೋರಲ್ಲೇ ಇಟ್ಟು ಅದೇ ಬಂದ್ಬಿಟ್ಟಿದ್ರು ಹಳಬ್ರನ್ನೇ ಕಳ್ಸಿ ಬಿಡಿರಿ ಸರ್ ಕೊಟ್ಟೋಗೋಕ್ಕೆ ಇಲ್ಲ ಸರ್ ಮೊನ್ನೆ ಅವರು ಹೇಳಿಲ್ಲ ಇಲ್ಲ ಸರ್ ಅದೇ ಹೊಟ್ಲವರು ಹೊಸಬ ಅನ್ನಿಸುತ್ತೆ ಹೊಸಬ ಅನ್ನಿಸುತ್ತೆ ನೋಡಿರಿ ಹೊಸಬ್ರು ಅಂತ ಅಂದ್ರು ಅವರು ಆಂ ಸರಿ ಸರ್ ಆಯ್ತು ರೀ ಸರ್ ಸರಿ ಸರ್